ನಮ್ಮ ಗ್ರಾಮದಲ್ಲಿರುವ ಶಾಲೆಗಳಲ್ಲಿ ಉತ್ತಮ ಶೌಚಾಲಯ ಕುಡಿಯುವ ನೀರು ಪುಸ್ತಕಗಳು ಡೆಸ್ಕ್ಗಳು ಮತ್ತು ಬೇಂಚ್ಗಳು ಹಾಗೂ ಊಟದ ವ್ಯವಸ್ಥೆಗಳಿವೆ ಬೇರೆ ಏನೆಲ್ಲ ಸುಧಾರಣೆಯಾಗಬೇಕು ಹೌದು ನಮ್ಮ ಶಾಲೆಗಳಲ್ಲಿ ಶೌಚಾಲಯ ಇದೆ ಕುಡಿಯುವುದಕ್ಕೆ ನೀರೂ ಇದೆ ಪುಸ್ತಕಗಳೂ ಇದೆ ಬಟ್ ಡೆಸ್ಕ್ಗಳು ಮತ್ತು ಬೇಂಚ್ಗಳು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒನ್ ಟು ಫೋರ್ಥ್ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ವರೆಗೂ ಎಲ್ಲ ಕೆಳಗಡೆನೇ ಕುತ್ಕೊಬೇಕು ಐದು ಆರು ಆರು ಏಳು ಬೇಂಚ್ ಅಂದರೆ ಐದು ಆರು ಏಳು ಮೂರೂ ಕ್ಲಾಸ್ ಬೇಂಚು ಬೇಂಚು ಮತ್ತು ಡೆಸ್ಕ್ ಇಲ್ಲ ನಮ್ದಿದ್ರಲ್ಲಿ ಒನ್ ಟು ಫೋರ್ ಪಾಪ ಆ ಹುಡುಗರೆಲ್ಲ ಗ್ರೂಪ್ ಮಾಡ್ಕೊಂಡು ನೆಲದಲ್ಲೇ ಕೂತ್ಕೊತಾರೆ ಅವು ಬೇಕಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಮತ್ತು ಊಟ ಆಗಿರ್ಬೋದು ತುಂಬ ಎಲ್ಲ ಚೆನ್ನಾಗಿದೆ ಕುಡಿಯುವ ನೀರು ಇದೆ ಪುಸ್ತಕನೂ ಇದೆ ಡೆಸ್ಕ್ ಇದೆ ಊಟ ಇದೆ ಎಲ್ಲ ಇದೆ ಅಂತ ಸಹ ಹೇಳಕ್ಕೆ ಇಷ್ಟ ಪಡ್ತೀನಿ ಅದೊಂದು ಇಲ್ಲ ನು ಡೆಸ್ಕು ಮತ್ತು ಬೆಂಚ್ಗಳಿಲ್ಲ ಮಕ್ಕಳು ನೆಲದಮೇಲೆ ಕುತ್ಕೋಳ್ತಾರೆ ಬೇರೆ ಎಲ್ಲ ಸ್ಕೂಲಗಳಲ್ಲೆಲ್ಲ ಚೆನ್ನಾಗಿದೆ ಹೈ ಸ್ಕೂಲ್ ಆಗಿರ್ಬೋದು ಕಾಲೇಜುಗಳಲ್ಲಿ ಆಗಿರ್ಬೋದು ಯಾವುದೇ ಒಂಥರ ಎಲ್ಲ ನಮ್ಮೂರಲ್ಲಿ ಬಂದು ಬಿಟ್ಟು ಶೌಚಲಯ ಚೆನ್ನಾಗಿದೆ ಮತ್ತು ಕುಡಿಯುವ ನೀರು ಚೆನ್ನಾಗಿದೆ ಬಟ್ ಕೊರಟಗೆರೆಲ್ಲಿರೋ ಜೂನಿಯರ್ ಕಾಲೇಜುಗಳಲ್ಲಿ ಶೌಚಾಲಯ ಚೆನ್ನಾಗಿಲ್ಲ ನೋಡಕ್ಕೆ ಮಾತ್ರ ದೊಡ್ದಾಗಿ ಕಟ್ಸಿದ್ರೂ ಒಳಗಡೆ ತುಂಬ ಅಸಹ್ಯವಾಗಿದೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ